ಮಧುಮೇಹ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯಾಪಕವಾಗಿ ಹರ್ಡ್ಕೊಂಡಿರುವಂತಹ ಒಂದು ಖಾಯ್ಲೆ ಅಂತಾ ಹೇಳ್ಬಹುದು ಇದನ್ನು ಹಳ್ಳಿ ಕಡೆಯಲ್ಲಿ ಸಕ್ಕರೆ ಖಾಯ್ಲೆ ಮತ್ತು ಸಿಟಿಗಳ ಅಲ್ಲಿ ಸಿಟಿಗಳಲ್ಲಿ ಶುಗರ್ ಅಂತಾ ಸಹ ಕರಿತಾರೆ ಇದಕ್ಕೆ ಏನು ಮನೆಮದ್ದುಗಳನ್ನ ಹಳ್ಳಿಗಳಲ್ಲಿ ಉಪಯೋಗಿಸ್ತಿವಿ ಅಂತಂದರೆ ಒಂದು ಹಾಗಲಕಾಯಿ ನಾವು ದಿನನಿತ್ಯ ಸೇವಿಸ್ತ ಬಂದರೆ ಮಧುಮೇಹದಿಂದ ದೂರ ಇರ್ಬೋದು ಅಂದರೆ ಹಾಗಲ್ಕಾಯಲ್ಲಿ ತಯಾರಿಸುವಂತಹ ಆಹಾರಗಳನ್ನ ನಾವು ದೈನಂದಿನ ಜೀವನದಲ್ಲಿ ದಿನನಿತ್ಯ ಬಳಸ್ತಾಹೋದರೆ ಅದರಿಂದ ದೂರ ಇರ್ಬೋದು ಮತ್ತು ಪಪ್ಪಾಯಿ ಹಣ್ಣನ್ನ ನಮ್ಮ ದೈನಂದಿನ ಜೀವನದಲ್ಲಿ ಸೇವಿಸ್ತಾ ಹೋದ್ರೆ ಆಹಾರದಿಂದ ಶುಗರಿಂದ ದೂರಯಿರ್ಬೌದು ಅಂದರೆ ಮಧುಮೇಹದಿಂದ ದೂರಯಿರ್ಬೋದು ಮತ್ತು ನಾವು ನಮ್ಮ ಜೀವನದಲ್ಲಿ ಯೋಗ ಪದ್ದತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಮಧುಮೇಹದಿಂದ ದೂರಯಿರ್ಬೋದು ಮತ್ತು ನೀರನ್ನು ಹೆಚ್ಚಿನ್ದಾಗಿ ಕುಡಿಯೋದರಿಂದ ನಾವು ಮಧುಮೇಹವನ್ನ ಅಂದ್ರೆ ಮಧುಮೇಹದಿಂದ ದೂರಯಿರ್ಬೋದು ಅಂತ ಹೇಳಬಹುದು